ನಮ್ಮನೆಗೆ ಗೊತ್ತಾ ನೆಂಟ್ರು ಬಂದಾರ ಅವ್ರ ಸಲುವಾಗಿ ನಾವು ತೊಡೆ ಸೈ ಅಂದು ಒಂದು ತೊಡೆ ಖಾರದ ಅಡ್ಗೆ ಮಾಡರಲ್ಲತ್ತೀವಿ ನಮ್ಮ ಸಲಕ್ಕ ಮಾಡೋರು ಅಂದು ಮಾಡೋರು ಅಂದಾಗ ನಾನು ಹೀಗೆ ಸೈಯ್ಯಾಣಿ ಎಷ್ಟು ಸಕ್ರೆ ಎಷ್ಟು ಇಲೈಚಿ ಜಜ್ಜಿಕಾಯಿ ಇಷ್ಟು ಹಾಕಿ ಸೀರಾ ಮಾಡ್ತೆ ಫಸ್ಟ್ ಕ್ಲಾಸ್ ಆಯ್ತದ ನೆಂಟರಿಗೂ ಸೈಹಾಣಿ ಹಾಕಿ ಸಿರಾ ಮಾಡಿದ್ರು ಸರಿ ಅನ್ಸಲ್ಲ ಅದರ ಕಡಿಂದು ತುಪ್ಪ ಸಕ್ರೆ ಮತ್ತ ಲವಂಗಿಲ್ಲಿಂದ ಆ ನೀರಿಗೆ ಪೋಣಿ ಹಾಕಿ ಅದಕ್ಕೆ ತೊಡೆ ಸಕ್ರೆ ಹಾಕಿ ಅದಕ್ಕೆ ಮತ್ತು ಜಜ್ಜಿಕಾಯಿ ಇಲಾಚಿ ಹಾಕಿ ಚಂದದ ಸಳಮಳ ಸಳಮಳ ಹೆಸ್ರು ಬರ್ತದಲ್ಲ ಆ ಟೈಮಿನಾಗ ರವೆ ಹಾಕಿ ಅಲ್ಲಾಡ್ಸಿಬಿಡ್ತಾ ಆಮೇಲೆ ಇದು ತುಪ್ಪ ಏನು ಮಾಡ್ತೆ ಮತ್ತೊಂದು ಕಡೆ ಮೇಲಿಂದ ಬಿಡ್ತೆ ಅವಾಗ ನೋಡ್ರಿ ಸೀರಾ ಸ್ಮೂತ್ ಚೆಂದ ಟೇಸ್ಟ್ ಆಯ್ತದ ಆಮೇಲೆ ಖಾರ ಮಾಡಬೇಕು ಅಂತಂದ್ರೆ ಟೇಸ್ಟ್ ಆಗಿ ಅವ್ರಿಗೆ ಖಾರದ ಅಡ್ಗೆ ಇಷ್ಟಾಪ್ಪ ಬರ್ಬೇಕೆಂದ್ರೆ ನಾನು ನನ್ನ ಕೈಯ್ಯಾರೆ ಮಾಡಿದ ಮಸಾಲಾ ಹಾಕ್ಲಕ್ಕ ಇಷ್ಟಪಡ್ತೆ ಅಪಾ ನನ್ನ ಕೈಯ್ಯಾರೆ ಮಸಾಲನ ಹೆಂಗೆ ರೆಡಿ ಮಾಡ್ತೆ ಅಂತಂದ್ರೆ ಮೆಣಸು ತಗೊಂಡು ಅದಕ್ಕ ಹುರಿತೆ ಲವಂಗ ತೊಗೋತೆ ಅದಕ್ಕೂ ಕೂಡ ಹುರಿತೆ ಮತ್ತು ಒಣಗಿದ ಕೊಬ್ಬರಿ ಇರ್ತದಲ್ಲ ಆ ಕೊಬ್ಬರಿ ಇಕ್ವಿ ತಗೊಂಡು ಚೂ ಚೂರು ಚೂರು ಮಾಡಿ ಅದಕ್ಕೂ ಭೀ ಹುರಿತೆ ಅಂದ್ರೆ ಹುರಿಯೋ ಪರಿ ಸ್ಲೋ ಕಮ್ಮಿ ಗ್ಯಾಸ್ ಇಕ್ಬೇಕಾಯ್ತದ ನೋ ಜಾಸ್ತಿ ಗ್ಯಾಸ್ ಇಟ್ವಿ ಅಂದ್ರೆ ಅದು ಹೊತ್ಬಿಡ್ತದ ಅದರ ಕಡಿಂದ ತೊಡೆ ಗ್ಯಾಸ್ ಮ್ಯಾಗ ಇಟ್ಟು ನಾನು ಹುರೀತೆ ಗೊತ್ತಾ ಮತ್ತು ಧನಿಯಾ ತೊಗೊಳ್ತೆ ಅದಕ್ಕೂ ಕೂಡ ಎಣ್ಣೆ ಹಚ್ಚಿ ಹುರಿತೆ ಆಮೇಲೆ ಜೀರಿಗೆ ಸಾಜ್ ಜೀರಿಗೆ ಲವಂಗ ಇವಕ್ಕೆಲ್ಲ ಹುರಿದು ಗ್ರೈಂಡರ್ಗೆ ಹಾಕಲ್ಲ ನಾನು ಯಾಕೆ ಗ್ರೈಂಡರ್ಗೆ ಹಾಕಿದ್ರೆ ಅದರ ಟೇಸ್ಟ್ ಬರಲ್ಲ ಅಷ್ಟು ನಾನು ಏನು ಮಾಡ್ತೆ ಅದಕ್ಕೆ ಒಳಗೆ ಅದಕ್ಕೆ ಕುಟ್ಟುತ್ತೆ ಸರಿಯಾಗಿ ಕುಟ್ತೆ ಜಾಸ್ತಿ ಕುಟ್ತೆ ಏಕೆಂದ್ರೆ ಸ್ವಲ್ಪ ಕುಟ್ಟಿದ್ರೂ ಅದು ಆಯಿಲ್ ಬರಲ್ದು ಎಣ್ಣೆ ಬರಲ್ದು ಅದರಿಂದ ನೋ ಸ್ಲೋಲಿ ಜಾಸ್ತಿ ಟೈಮ್ ಕುಟ್ಟಿದಾಗ ಅದಕ್ಕ ಏನು ಮಾಡ್ತಾದ ಎಣ್ಣೆ ಬಿಡ್ತದ ಎಣ್ಣೆ ಬಿಟ್ಟಿನಾಗೇ ಅದು ಗರಂ ಮಸಾಲ ಟೇಸ್ಟ್ ಇರ್ತದ ಎಣ್ಣೆ ಬಿಡಲ್ದೋ ಹೌದೋ ಆಳ್ವ ಗರಂಮಸಾಲ ಟೇಸ್ಟ್ ಆಗಲ್ದೊ ಅಂತ ಗರಂಮಸಾಲ ಅಡ್ಗೆ ಹಾಕಿ ನಾ ಮಾಡಿದಾ ಅಂತಂದರೆ ಅಡ್ಗೆ ಏನು ಇರ್ತದ ಟೇಸ್ಟ್ ಇರ್ತದ ಸುಮ್ಮನೆ ಇದು ಖರ್ದಿತಂದಿದ್ದು ಮಸಾಲೆ ಅದೇನೋ ದುಖಾನ್ದಾಗ ಸಿಗ್ತದಂತ ಎಮ್ ಡಿ ಎಚ್ ಅಂತ ಮತ್ತು ಏನೋ ಘರ್ ಕುಲ ಅಂತ ಅವೆಲ್ಲ ಮಸಾಲೆ ಸಿಗ್ತವಂತ ಅದು ಹಾಕಿ ಮಾಡಿದ್ರೆ ಅಷ್ಟೇನೆ ಅಡ್ಗೆ ಸಿಹಿ ಆಗಲ್ದಪ್ಪ ಅದು ನನಗೆ ಇಷ್ಟ ಭೀ ಆಗಲ್ದೊ ಅಷ್ಟು ಸೈ ಭೀ ಆಗೋಲ್ದೊ ಅದು ಕಡಿಗೆ ನೆಂಟ್ರಿಗೆ ನನ್ನ ಕೈಯ್ಯಾರೆ ಮಾಡಿದ್ದೇ ನಾ ಹಾಕಿ ಅವ್ರಿಗೆ ಟೇಸ್ಟ್ ಆಗಿ ಅಡ್ಗೆ ಮಾಡಿಕೊಡ್ತೆ ಏಕೆಂದ್ರೆ ನೋಡ್ರಿ ಅವ್ರಿಗೆ ಭೀ ರುಚಿಯಾದಂಥ ಅಡ್ಗೆ ಮಾಡಿದಾಗ ಅವ್ರಿಗೆ ಭೀ ಉಂಡು ತೃಪ್ತಿ ಆಗ್ಬೇಕು ನೋಡ್ರಿ ಅದ್ರ ಕಡಿಂದ ನಾನು ಕೈಯ್ಯಾರೆ ಮಾಡಿದಂತಹ ಮಸಾಲೆನೆ ಹಾಕಿ ಮಾಡ್ತೆ ನಾ ಸೀರಾನೂ ಕೂಡ ಅದಕ್ಕೂ

ಸೈಹಾ ಎತ್ತಿ ತೊಗೊತದು ಆಮೇಲೆ ನಮಗೆ ಏನು ಮಾಡ್ತದ ಹೊಟ್ಟೆಗೆ ಸೈ ಊಟ ಕರಗಲ್ದು ನೋಡ್ರಿ ಅದು ಚೆಂದ ಕರಗಿಸ್ತದದು ದಾಲ್ಚಿನಿ ಘಮ್ ಅಂತ ವಾಸ್ನೆ ಬರ್ತದ ಈಗ ಗರಂ ಮಸಾಲ ಹಾಕಿ ಮಸಾಲ ಹಾಕಿ ಮಾಡಿದ್ರೂ ಕೂಡ ಈ ಚೂಡಾ ಆಗಲಿ ಏನಾರ ಪಲ್ಯ ಆಗಲಿ ಮಾಡ್ದಾಡಿದಾಗ ಅದು ಹೆಂಗೆ ವಾಸ್ನೆ ಹೊಡೀತದು ಅಂತದರ ಊಟ ಮಾಡಿನ್ಯಾಗ ಭೀ ನಮ್ಮ ಕೈ ಹಾಗೆ ಸ್ಮೆಲ್ ನೋಡ್ಕೋತನೇ ಕೂಡ್ಬೇಕು ಅನ್ನಿಸ್ತಾ ಹಾಂ ಹಾಂಗ ವಾಸ್ನೆ ಬರ್ತದ ಸರಿ ನನ್ನ ಕೈಯ್ಯಾರೆ ಮಾಡಿದ ಮಸಾಲೆನೇ ಹಾಕಿ ಅಡ್ಗೆ ಮಾಡ್ತೆ